ಹಲೋ ಸಹನಾ ನಾನು ಕಣೇ ಪ್ರತಿಭಾ ಏನು ಗೊತ್ತಾ ನಾನು ಅದೇ ಮೊನ್ನೆ ಲ್ಯಾಕ್ಮಿಯವ್ರದ್ದು ಫೌಂಡೇಶನ್ ತಗೊಂಡಿದ್ದೆನಲ್ಲ ಅದು ತುಂಬ ಚೆನ್ನಾಗಿದೆ ಇನ್ನು ಮೇಲೆ ಅದೇ ಕಂಪ್ನಿದು ಎಲ್ಲ ಪ್ರೊಡಕ್ಟ್ ತಗೋತೀನಿ ಅಂತ ಹೇಳ್ತಾ ಇದ್ನಲ್ಲಾ ಇವಾಗ ಅದ್ರದ್ದು ಇನ್ನೊಂದು ತಗೊಂಡೆ ಕಣೇ ಲಿಪ್ಸ್ಟಿಕ್ಕು ಅದು ಯಾಕೋಪ್ಪ ಚೆನ್ನಾಗೇ ಇಲ್ಲ ಗೊತ್ತಾ ಲಿಪ್ಸೆಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಅನಿಸ್ತಿದೆ ಕಣೇ ಮತ್ತೆ ತಿರ್ಗಿ ಅದು ಹಾಕೊಂಡಾಗ ಲಿಪ್ಸ್ಟಿಕ್ ಹಾಕೊಂಡಾಗ ತುಂಬ ಬೇಗ ಹೋಗುತ್ತೇನೋ ಅಂತ ಅನಿಸಿದೆ ಬೇರೆ ಬೇರೆದೆಲ್ಲ ಹಚ್ಸಿದ್ ಹಚ್ದಾಗ ನನಗೆ ಆಗಿದ್ದ ಎಕ್ಸ್ಪೀರಿಯನ್ಸಿಗು ಇದಕ್ಕು ಸ್ವಲ್ಪ ಚೇಂಜ್ ಚೇಂಜ್ ಅನಿಸ್ತಿದೆ ಕಣೇ ಯಾಕೋ ನನಗೆನೋ ಇಷ್ಟವೇ ಆಗ್ತಿಲ್ಲ ನೀನು ಲ್ಯಾಕ್ಮಿದೇ ತಾನೆ ತಗೊಂಡಿದ್ದು ಅವತ್ತು ಚೆನ್ನಾಗಿದೆ ಅಂತ ಹೇಳಿದೆ ಇದ್ಯಾವುದು ಚೆನ್ನಾಗೇ ಇಲ್ಲ ನಾನು ಯಾವ್ದೋ ಬೇರೆ ಬ್ರ್ಯಾಂಡ್ ತಗೊಂಡೆನಾ ಅಂತ ಇಲ್ಲ ನೀ ಹೇಳಿದ್ದು ಸ್ಟೋರಿಗೆ ಹೋಗಿ ತಗೊಂಬಂದಿದ್ದು ಕಣೇ ಚೆಕ್ ಮಾಡಿಬಿಟ್ಟೇ ತಗೊಂಡೆ ಲ್ಯಾಕ್ಮಿದೇ ಅಂತ ಹೇಳ್ಬಿಟ್ಟು ಲ್ಯಾಕ್ಮಿನೇ ನನ್ನ ಹತ್ತಿರ ಇರೋದು ಮಾತ್ರ ಇದು ಫೌಂಡೇಶನ್ ತಗೊಂಡ್ನಲ್ಲಾ ತುಂಬ ಚೆನ್ನಾಗಿತ್ತು ಪ್ರೋಡಕ್ಟ್ ಅದೆಷ್ಟು ಬಾಳಿಕೆ ಬಂತು ಅಂತ ಅಂದರೆ ನನಗೆ ಹಚ್ಚೋಕೆ ಖುಷಿ ಆಗ್ತಿತ್ತು ಯಾವ ಪ್ರೋಗ್ರಾಮಿಗೋದರು ಅದೇ ಫೌಂಡೇಶನ್ ಹಚ್ತಿದ್ದೆ ಗೊತ್ತಾ ನಾನು ಅಷ್ಟು ಇಷ್ಟ ಆಗಿತ್ತು ಈ ಲಿಪ್ಸ್ಟಿಕ್ಕು ಮತ್ತೆ ಇನ್ನೊಂದು ಏನು ಗೊತ್ತಾ ಈ ಲಿಪ್ಸ್ಟಿಕ್ಕಲ್ಲಿ ತಗೊಂಡಾಗ ಒಂಥರ ಇತ್ತು ಕಲ್ಲರು ಒಂದು ಯೂಸ್ ಮಾಡಿದೆ ಒಂದು ವೀಕ್ ಅಥವಾ ಒಂದು ಯೂಸ್ ಮಾಡಿದೆ ಕಣೇ ಒಂದು ಹದಿನೈದು ದಿನದವರ್ಗು ಅದಾದ್ಮೇಲೆ ಅದು ಯಾಕೋಪ್ಪ ಲಿಪ್ಸ್ಟಿಕ್ ಕಲ್ಲರ್ ಕೂಡ ನನಗ್ ಯಾಕೋ ಚೇಂಜ್ ಅನಿಸ್ತಿದೆ ಮತ್ತೆ ತಿರ್ಗಿ ಒಂಥರ ಆಯ್ಲಿ ಆಯ್ಲಿ ಥರ ಜಾಸ್ತಿ ಅನಿಸ್ತಿದೆ ನನಗೆ ಅದು ಬೇಗ ಬೇಗ ಕಾ ಅಂದರೆ ಆ ಲಿಪ್ಸಿಗೆ ಹಚ್ದಾಗ ಬೇಗ ಬೇಗ ಹೋಗಿಬಿಡತ್ತೆ ಅಂತ ಅನಿಸ್ತಿದೆ ಕಣೇ ಯಾಕೋ ಕಂಫರ್ಟೆಬಲ್ಲಾಗೇ ಇಲ್ಲ ಇದು ಅದು ಕಲ್ಲರ್ ಒಂಥರ ಚೇಂಜು ಮತ್ತೆ ಇನ್ಫೆಕ್ಷನ್ ಆಗೋ ಥರ ಅಂದ್ರೆ ಲಿಪ್ಸೆಲ್ಲ ನನಗ್ ಇಚ್ಚಿಂಗ್ ಬರೋ ಥರ ಕಡಿತ ಕಡ್ತ ಬರ್ತಿದೆ ಲಿಪ್ಸೆಲ್ಲ ಆ ಥರ ಎಲ್ಲ ಆಗ್ತಿದೆ ಕಣೇ ಯಾಕೋ ನನಗಂತೂ ಇಷ್ಟವೇ ಆಗ್ತಿಲ್ಲ ಈ ಪ್ರೋಡಕ್ಟು ಒಂಥರ ಚೆನ್ನಾಗಿ ಅನಿಸ್ತಿಲ್ಲ ನೀನು ಅದೇ ತಾನೆ ಯೂಸ್ ಮಾಡ್ತಾಯಿರೋದು ನಿನಗ್ ಈ ಥರ ಎಲ್ಲ ಯಾವತ್ತು ಆಗಿಲ್ವಾ ನನಗೇನೋ ಒಬ್ಬಳಿಗೆ ಆಗ್ತಿದೆಯೇನೋ ಅನ್ನೋ ಥರ ಅನಿಸ್ತಿದ್ಯಪ್ಪ ಲಾವಣ್ಯನಿಗು ಕಾಲ್ ಮಾಡಿದ್ನಾ ಅವಳು ಹೇಳದ್ಲು ಹಿಂಗಿಂಗೆ ಕಣೇ ನನಗೆ ಲಿಪ್ಸ್ಟಿಕ್ ತಗೊಂಡೆ ಲ್ಯಾಕ್ಮಿಯವ್ರದ್ದು ಇಷ್ಟ ಆಗ್ತಾಯಿಲ್ಲ ಹಿಂಗೆ ಅಂತಾನೆ ಇದಕ್ಕೆ ಅವಳು ಕೂಡ ಹೇಳಿದ್ಲು ನಾನು ತಗೊಂಡಿದ್ದು ಚೆನ್ನಾಗೇ ಇದೆಯಲ್ಲ ಅಂತ ಹೇಳಿಬಿಟ್ಟು ನಾನು ಇದು ಆ್ಯಕ್ಚುಲಿ ಆನ್ಲೈನಲ್ಲಿ ಮಾಡಿದ್ಧಲ್ಲ ಕಣೇ ಶಾಪಿಗೆ ಹೋಗಿ ತಗೊಂಬಂದಿದ್ದು ಹೇಳಿದ್ನಲ್ಲ ನೀನು ತಗೊಂಡಿದ್ದ ಸ್ಟೋರಲ್ಲೇ ನಾನು ತಗೊಂಡೆ ಆದರೆ ಅವರೇನಾದ್ರು ಮೋಸ ಮಾಡಿದ್ರಾ ಇಲ್ಲ ಅನಿಸುತ್ತಲ್ಲಾ ಇನ್ನೇನು ಲ್ಯಾಕ್ಮಿ ಅಂತ ಅದ್ರ ಮೇಲೆ ಬೇರೆ ಇರುತ್ತಲ್ಲಾ ಡುಪ್ಲಿಕೇಟ್ ಎಲ್ಲ ಮಾಡಲ್ಲ ಅಲ್ಲವೇನೆ ಲ್ಯಾಕ್ಮಿದು ಬ್ರಾಂಡೆಡ್ ಬೇರೆ ಅಲ್ವಾ ಮಾಡಿದ್ರು ಮಾಡ್ಬೋದು ಹೇಳಕ್ಕಾಗಲ್ಲ ಆದರು ನಾನು ಅಷ್ಟು ಚಕ್ ಮಾಡಿ ತಗೊಂಬಂದಿದ್ದೀನಿ ಕಣೇ ಎಷ್ಟು ಗೊತ್ತಾ ಮುನ್ನೂರ ಐವತ್ತು ರೂಪಾಯಿ ಒಂದು ಲಿಪ್ಸ್ಟಿಕ್ಕು ಅದು ಮ್ಯಾಟ್ ಲಿಪ್ಸ್ಟಿಕ್ ಅಂತ ಕೊಟ್ಟರು ನೋಡಿದ್ರೆ ಇಲ್ಲೆಲ್ಲ ಆಯ್ಲಿ ಆಯ್ಲಿ ಲಾ ಹಚ್ತ ಹಚ್ತ ನನಗೆ ಒಂಥರ ಆಗಿಬಿಡ್ತು ಸ್ಮೆಲ್ ಕೂಡ ಚೆನ್ನಾಗಿಲ್ಲ ಕಣೇ ಅದು ಫ್ರ್ಯಾಗ್ನೆನ್ಸ್ ಏನೋ ಒಂಥರ ಇದೆ ನನಗ್ ಅದು ಇಷ್ಟ ಆಗಲಿಲ್ಲಪ್ಪ ಅದು ಯಾಕೋ ಒಟ್ಟಿನಲ್ಲಿ ಸೆಕೆಂಡ್ ಪ್ರೋಡಕ್ಟ್ ಇದು ತಗೊಂಡಿದ್ದು ನಾನೇನು ಫಸ್ಟ್ ಟೈಮ್ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ತಗೊಂಡೆ ಕಣೇ ಇಲ್ಲ ನಾನೇನು ತಗೊಂತಾನು ಇರಲಿಲ್ಲ ಬಿಡು ನನಗ್ ಈ ಕಾಸ್ಮೆಟಿಕ್ಸಲ್ಲೆಲ್ಲ ತುಂಬ ಚೆನ್ನಾಗಿರ್ಬೇಕು ಆವಾಗಷ್ಟೆ ನಾನು ತಗೊಳ್ಳೋದು ಸುಮ್ಮ ಸುಮ್ನೆಯಲ್ಲ ಅಷ್ಟು ಅಷ್ಟೊಂದು ದುಡ್ಡೆಲ್ಲ ನಾನು ಹಾಕದೇ ಇಲ್ಲ ಬಿಡು ನೀವೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂದಿರಿ ಅಂತೇಳ್ಬಿಟ್ಟು ತಗೊಂಡೆ ಕಣೇ ಇದು ನೋಡಿದ್ರೆ ಹೀಗಿದೆ ಎಂಥ ಮಾಡೋದು ಇವಾಗ ಇದು ಮುನ್ನೂರು ಐವತ್ತು ರೂಪಾಯೂ ವೇಶ್ಟು ಇದು ವೇಸ್ಟು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟುಬಿಡ್ಲಾ ಕಸ್ಟಮರ್ದು ಅದೇನೋ ಇದೆಯಲ್ಲ ಅದೇ ಕಣೇ ಕಸ್ಟಮರ್ಸಿಗೆ ಅಂತನೇ ಹೇಳ್ಬಿಟ್ ಒಂದು ಲಾ ಇದೆ ನೋಡು ಕಂಪ್ಲೇಂಟ್ ಕೊಡಲಾ ಕನ್ಸ್ಯೂಮರ್ ಕೋರ್ಟವ್ರಿಗೆ ಹೋಗಲಾ ಆ ಥರ ಎಲ್ಲ ಬೇಡ ಅಂತಿಯಾ ಆದರು ಕಣೇ ಎಷ್ಟು ಮೋಸ ಮಾಡ್ತಾರೆ ನೋಡು ನಮಗೆ ಆ ಲ್ಯಾಕ್ಮಿಯವರು ಅದನ್ನು ಅವ್ರಿಗೆ ಹೇಳ್ಬೇಕು ತಾನೇ ಬುದ್ದಿ ಕಲಿಸ್ಬೇಕು ಅವರಿಗೆ ಹಿಂಗ್ ಮಾಡಬಾರ್ದು ಅಂತ ಹೌದು ತಾನೇ ಅದೆಂಗೆ ಮತ್ತೆ ಸುಮ್ಮನೆ ಬಿಟ್ಟುಬಿಡಕಾಗುತ್ತಾ ಅವ್ರಿಗೆ ಅಮ್ಮಣ್ಣಿ ಒಟ್ಟಿನಲ್ಲಿ ನಂಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ ನನಗೆ ಮತ್ತೆ ಇವಾಗ ನೋಡು ಒಂದು ಸರಿ ಲಿಪ್ಸ್ಟಿಕ್ ತಗೊಂಡೆನಾ ಫಸ್ಟ್ ಟೈಮ್ ಲಿಪ್ಸ್ಟಿಕ್ ತಗೊಂಡಿದ್ದು ನಾನು ಅದು ಚೆನ್ನಾಗಿರುತ್ತಲ್ಲ ಅಂತ್ಹೇಳ್ಬಿಟ್ಟು ಆ ಫೌಂಡೇಶನ್ ನಂಬಿಕೊಂಡು ಇದನ್ನು ತಗೊಂಡೆ ಚೆನ್ನಾಗಿಲ್ಲ ನನಗ್ ಇವಾಗ ಮತ್ತೆ ಬೇರೆ ಯಾವ ಲಿಪ್ಸ್ಟಿಕ್ ಯೂಸ್ ಮಾಡೋಕು ಇಷ್ಟ ಆಗಲ್ಲ ಯಾಕೆಂದ್ರೆ ಫಸ್ಟ್ ಟೈಮ್ ತಗೊಂಡಿದ್ದೇ ಹಿಂಗೆ ಫುಲ್ಲು ಚೆನ್ನಾಗಿಲ್ಲ ಅನ್ನೋ ಥರ ಒಪಿನಿಯನ್ ಬಂತ ಇವಾಗ ನನಗ್ ಇದ್ಯಾವ ಲಿಪ್ಸ್ಟಿಕ್ ತಗೊಬೇಕು ಅಂದ್ರು ಓ ಮೇ ಬಿ ಇದು ಹಂಗೆ ಇರ್ಬೋದು ಬಿಡು ಅನ್ನೋ ಥರ ಅನ್ನಿಸ್ಬಿಡುತ್ತೆ ನನಗೆ ನಿಜ ಕಣೇ ಹೆಂಗ್ ಆಗಿದೆ ಗೊತ್ತಾ ಲಿಪ್ಸ್ಟಿಕ್ ಇಲ್ಲದೆ ನಾನು ಆಚೆಯೇ ಹೋಗೋಕ್ಕಾಗಲ್ಲ ಇವಾಗ ಹಂಗೆ ಒಂಥರ ಬ್ಲ್ಯಾಕ್ ಬ್ಲ್ಯಾಕೆಲ್ಲ ಆಗಿಬಿಟ್ಟಿದೆ ನನಗೆ ಒಂಥರ ಹಿಂಸೆ ಆಗ್ತಿದೆ ಗೊತ್ತಾ ಇವಾಗ ಆ ಲಿಪ್ಸ್ಟಿಕ್ನ್ನ ಹಚ್ಚೊಂಗು ಇಲ್ಲ ಬೇರೆ ಲಿಪ್ಸ್ಟಿಕ್ ನನ್ನತ್ತಿರ ಇಲ್ವೇ ಇಲ್ಲ ತಗೊಂಡಿರೋದೆ ಒಂದೇ ಒಂದು ಲಿಪ್ಸ್ಟಿಕು ಇದು ನೋಡಿದ್ರೆ ಹೀಗಿದೆ ನಿಜ ನನಗೆ ಒಂಥರ ಬೇಜರಾಗ್ತಿದೆ ಕಣೇ ಏ ಹೋಗಪ್ಪ ಏನು ಅಂತ ಕಂಪ್ನಿನೋ ಎಂಥ ಬಿಟ್ಟರೋ ಏನೋ ನನಗ್ ಇಷ್ಟನೇ ಆಗ್ತಾಯಿಲ್ಲ ಈ ಲಿಪ್ಸ್ಟಿಕ್ಕು ಇನ್ನೊಂದು ಏನು ಗೊತ್ತಾ ನನ್ಗೆ ಆ ಕಲ್ಲರ್ ಹೇಳದ್ನಲ್ಲ ನಾನು ತಗೊಬೇಕಾದರೆ ಆ್ಯಕ್ಚುಲಿ ಅದು ಯಾವ್ದೋ ಕಣೇ ಮರುನ್ ಕಲರ್ ಅಂತ ಅನಿಸುತ್ತೆ ನಾನು ತಗೊಂಡಿದ್ದು ಅದು ನನ್ನ ಮುಖಕ್ಕೆ ಚೆನ್ನಾಗಿ ಕಾಣುತ್ತೆ ವೈಟ್ ಇದೆಯಾ ತಗೊಳ್ಳಿ ಅಂದ್ಬಿಟ್ ಅಲ್ಲಿದ್ದವ್ರು ಹೇಳಿದ್ರು ಆಯಿತಾ ಮೀನ್ಸ್ ಅಲ್ಲಿ ವರ್ಕ್ ಮಾಡ್ತಿದಾರಲ್ಲಾ ಅವರು ಹೇಳಿದ್ರು ಆಮೇಲ್ ಮತ್ತೆ ತಿರ್ಗಿ ಇದ್ದರೂ ಇರ್ಬೋದೇನೋ ಅಂತ ತಗೊಂಡೆ ತಗೊಂಡು ಆ ಒಂದು ಒಂದು ವೀಕ್ ಫಿಫ್ಟೀನ್ ಡೇಸೆಲ್ಲ ಯೂಸ್ ಮಾಡಿದೆ ಮರುನ್ ಕಲ್ಲರೇ ಇತ್ತು ಕಣೇ ಇವತ್ತು ನೋಡ್ತೀನಿ ಅದೊಂಥರ ಅಂದ್ರೆ ಫುಲ್ಲು ಲೈಟ್ ರೆಡ್ ಬರುತ್ತೆ ನೋಡು ಡಾರ್ಕಾಗಿ ಲೈಟ್ ರೆಡ್ಡೆಲ್ಲ ಕಲ್ಲರ್ ಬರತ್ತಲ್ಲ ಕೆಂಪು ಬಣ್ಣ ಆ ಥರ ಬರ್ತಿದೆ ನಾನು ಮೇ ಬಿ ಎಲ್ಲೋ ಮಿಕ್ಸ್ ಮಾಡ್ಬೇಕೇನೋ ಇದು ನನ್ನ ಫಸ್ಟ್ ಟೈಮಲ್ಲಾ ಆ ಥರ ಮ್ಯಾಟ್ ಲಿಪ್ಸ್ಟಿಕ್ಕೆಲ್ಲ ಹಚ್ತಯಿರೋದ್ ನನಗೆ ಗೊತ್ತಾಗಿಲ್ಲ ನಾನು ಫುಲ್ ಅಲ್ಲಾಡಿಸ್ತಾ ಇದ್ದೀನಿ ಫುಲ್ ಶೇಕ್ ಮಾಡಿ ಶೇಕ್ ಮಾಡಿ ಹಚ್ತಿದ್ದೀನಿ ಅದು ಶೇಕ್ ಆಗುತ್ತಾ ನಂಗೆ ಗೊತ್ತಿಲ್ಲ ನಾನು ಸುಮ್ಮನೆ ಹಂಗೆ ಮಾಡಿದೆ ಬಿಡು ಶೇಕ್ ಮಾಡಿ ಶೇಕ್ ಮಾಡಿ ಹಚ್ತ ಇದ್ದೀನಿ ಬರ್ತಾನೆ ಇಲ್ಲ ಅದು ಕಲ್ಲರು ನನಗ್ ಯಾವ್ದಿದು ಲಿಪ್ಸ್ಟಿಕ್ ಏನಾದ್ರು ಚೇಂಜ್ ಆಯಿತಾ ಅಂತ ನೋಡಿದ್ರೆ ಸೇಮ್ ಲಿಪ್ಸ್ಟಿಕ್ಕೇ ನಾನು ಅದನ್ನು ಕ್ಲೀನಾಗಿ ಎತ್ತಿಟ್ಟಿದ್ದೀನಿ ಆಯಿತಾ ಎಲ್ಲೂ ಡ್ರೈ ಆಗೋಕೆ ಕೂಡ ಬಿಟ್ಟಿಲ್ಲ ನಾನು ಅದನ್ನು ಬಿಸ್ಲಿಗೆ ಇಟ್ಟಿಲ್ಲ ಎಲ್ಲೂ ಇಟ್ಟಿಲ್ಲ ಎಷ್ಟು ಕ್ಲೀನಾಗಿ ಎತ್ತಿಟ್ಟಿದ್ದೀನಿ ಗೊತ್ತಾ ಆದ್ರೂ ಹಿಂಗಾಯ್ತಲ್ಲ ನಂಗೆ ನಿಜ ಬೇಜಾರಾಯಿತು ಅದ್ರ ಮೇಲೆ ನೆಕ್ಸ್ಟ್ ಟೈಮ್ ನಾನಂತು ಅದು ಎಲ್ಲೂ ತಗೊಳಲ್ಲ ಕಣೇ ಆ ಲ್ಯಾಕ್ಮಿಯವ್ರದ್ದು ಹ್ಞೂ ನಿಜ ಗೊತ್ತಾ ನಂಗೆ ಇಷ್ಟನೇ ಆಗಿಲ್ಲ ಹೌದೇನೇ ನಿನಗು ಚೆನ್ನಾಗಿರ್ಲಿಲ್ಲವಾ ಹೋ ಮತ್ತೆ ಹೇಳ್ಬೇಕ್ ತಾನೆ ನನಗು ತಗೋಬೇಡ ಅಂತ ಹೇಳ್ಬಿಟ್ಟು ಅದು ಒಂದು ಹಂಗ್ ಆಯಿತಾ ಇರಲಿ ಬಿಡು ಆಯಿತು ನೆಕ್ಸ್ಟ್ ಟೈಮಿಂದ ನೀನು ತಗೋಬೇಡ ನಾನು ತಗೋಬೇಡ ನೆಕ್ಸ್ಟ್ ಬೇರೆ ಯಾವ್ದಾದ್ರೂ ಬ್ರ್ಯಾಂಡ್ ಚೇಂಜ್ ಮಾಡೋಣ ಕಣೇ ಯಾವ್ದುಕ್ಕಾದ್ರೂ ಹೋಗೋಣ ಆಯಿತಾ ಕಾಸ್ಮೆಟಿಕ್ಸಲ್ಲಿ ಹುಡ್ಕೋಣ ಯುಟೂಬಲ್ಲಿ ಗೂಗಲಲ್ಲೆಲ್ಲ ಹುಡ್ಕಿ ಹೋಗೋಣ ಆದರೆ ಈ ಲ್ಯಾಕ್ಮಿ ಮಾತ್ರ ಬೇಡ ಕಣಪ್ಪ ಎಷ್ಟು ಅಯ್ಯೋ ಅನಿಸಿದೆ ಇವಾಗ ನೋಡು ಬೇರೆ ಏನಾದ್ರೂ ಆದ್ರೂ ಓಕೆ ಕಣೇ ಮುಖದಲ್ಲಿ ಅದು ಲಿಪ್ಸು ಎಷ್ಟು ಎದ್ದೆದ್ದು ಕಾಣುತ್ತೇಳು ಮುಖದಲ್ಲಿ ನಾನು ಬೇರೆ ಇಷ್ಟು ಬೆಳ್ಳಗಿದ್ದೀನಿ ಬೆಳ್ಳಗಿರೋದಕ್ಕು ಅದಕ್ಕು ಇನ್ನು ಕೆಟ್ದಾಗಿ ಕಾಣಿಸುತ್ತೆ ನನಗೇ ಒಂಥರ ಅಸಹ್ಯ ಅನ್ನಿಸ್ಬಿಡುತ್ತೆ ಗೊತ್ತಾ ಹೊರಗೆಲ್ಲ ಓಡಾಡೋಕೆ ಲಿಪ್ಸ್ಟಿಕ್ ಇಲ್ಲದೆ ಹೊರಗ್ ಹೋಗೋಕೆ ಆಗ್ತಿಲ್ಲ ಕಣೇ ಹಾಗಾಗ್ಬಿಟ್ಟಿದೆ ಏನು ಮಾಡೋದು ಅಂತಾನೇ ಗೊತ್ತಾಗ್ತಿಲ್ಲ ನನಗಂತು ಮನೇಲೆಲ್ಲ ಅಮ್ಮವರೆಲ್ಲ ಬೈತಿದ್ದಾರೆ ಏನಂತ ಹಚ್ತಿಯೋ ಬಣ್ಣ ಹಚ್ತೀನಿ ಬಣ್ಣ ಹಚ್ತೀನಿ ಅಂದ್ಕೊಂಡು ಇರೋ ಒಂದು ಎರಡು ತುಟಿಯು ಹಾಳು ಮಾಡ್ಕೊಂಡಿದ್ಯಾ ಅಂತ ಎಲ್ಲ ಬೈತಾರೆ ಗೊತ್ತಾ ನನಗಂತು ನನಗೆ ಅಮ್ಮ ಅಪ್ಪಾಜಿಯವರೆಲ್ಲ ಬೈತಿರೋದು ನೋಡಿ ನಮ್ಮ ಅಣ್ಣ ಬೇರೆ ಆಡ್ಕೊಂತವ್ನೆ ಆಡ್ಕೊಂತವ್ನೆ ಲಿಪ್ಸ್ಟಿಕ್ಕು ಲಿಪ್ಸ್ಟಿಕ್ ಹಚ್ತಿದ್ದಿಯಾ ಅಂತ್ಹೇಳ್ಬಿಟ್ಟು ಅದು ಹೊಸ ಲಿಪ್ಸ್ಟಿಕ್ ಬೇರೆ ಅಲ್ಲವಾ ನಾನು ಎಲ್ಲರಿಗು ತೋರಿಸಿ ತೋರಿಸಿ ನಾನು ಲಿಪ್ಸ್ಟಿಕ್ ತಗೊಂಡೆ ಲಿಪ್ಸ್ಟಿಕ್ ತಗೊಂಡೆ ಅಂತ ಫುಲ್ ಖುಷಿಯಾಗಿ ಹೇಳ್ಕೊಂಡು ಓಡಾಡಿದ್ನಾ ಇವಾಗ ಲಿಪ್ಸ್ಟಿಕ್ ಹಚ್ಚಿದ್ದೀನಿ ಅಂತ ಎಲ್ಲರಿಗು ಗೊತ್ತಾಗಿರುತ್ತಾ ಹಾಗಾಗಿ ಹಿಂಗಾಗ್ತಿದೆ ನೋಡಿ ಏನಾಗಬಾರ್ದು ಅಂದ್ಕೊಂತಿವೋ ಅದೇ ಆಗುತ್ತಪ್ಪ ನನಗಂತೂ ಬಿಡು ಹೇಳೊಂಗಿಲ್ಲ ಬಿಡೊಂಗಿಲ್ಲ ನೆಕ್ಸ್ಟ್ ಟೈಮ್ ಕಣೆ ನಿಜವಾಗ್ಲು ನಾನಂತು ಈ ಲ್ಯಾಕ್ಮಿಯವ್ರ ಪ್ರೊಡಕ್ಟ್ ತಗೊಳ್ಳಲ್ಲಪ್ಪ ಎಲ್ಲರಿಗು ಹೇಳ್ಬಿಡ್ತೀನಿ ನಾನಂತು ಇವಾಗ ನೋಡು ನಿನಗು ಆ ಥರದ್ದೊಂದು ಪ್ರೋಡಕ್ಟ್ ಸಿಕ್ಕಿದೆಯಾ ನನಗು ಸಿಕ್ಕಿದೆ ಸೋ ಇದು ಮೇ ಬಿ ಲ್ಯಾಕ್ಮಿಯವ್ರದ್ದೆ ಏನೋ ಮಿಸ್ಟೇಕ್ ಇರುತ್ತೆ ನೋಡು ನಾನಂತು ನಿಜವಾಗ್ಲು ಎಲ್ಲರಿಗು ಹೇಳೋದು ಒಂದೇ ಅಯ್ಯೋ ಲ್ಯಾಕ್ಮಿ ಚೆನ್ನಾಗಿಲ್ಲ ತಗೋಬೇಡಿ ಲ್ಯಾಕ್ಮಿ ಚೆನ್ನಾಗಿಲ್ಲ ತಗೋಬೇಡಿ ಅಂತ ಎಲ್ಲ ನಿ ಮಾರ್ಕೆಟಲ್ಲೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ತಾನೇ ಲ್ಯಾಕ್ಮಿನಾ ರಿವ್ಯೂಸ್ ಕೂಡ ನೋಡಿಬಿಟ್ಟೇ ತಗೊಂಡೆ ನಾನು ಚೆನ್ನಾಗಿದೆ ಲ್ಯಾಕ್ಮಿ ಬ್ರ್ಯಾಂಡ್ ಅಂತ ಇತ್ತು ಅದಕ್ಕೋಸ್ಕರ ತಗೊಂಡೆ ಅದು ಏನು ಫೋರ್ ಪೋಯಿಂಟ್ ಫೈ ರ್ಯಾಂಕಿಂಗ್ ಕಣೇ ಸ್ಟಾರ್ಸು ಅದಕ್ಕೋಸ್ಕರ ತಗೊಂಡೆ ಅಷ್ಟೇ ಇಲ್ಲಾಂದರೆ ನಾನೇನು ತಗೊಂತಿರಲಿಲ್ಲ ಬಿಡು ರ್ಯಾಂಕಿಂಗೆಲ್ಲ ಇದೆ ಅಂತ ತಗೊಂಡರೆ ಇವ್ರು ಏನೋ ಅಪ್ಪ ಚೆನ್ನಾಗೇ ಕೊಟ್ಟಿಲ್ಲ ಪ್ರೋಡಕ್ಟ್ ನಂಗೆ ನಿಜ ಬೇಜಾರಾಯಿತು ಕಣೇ ಏ ಹೋಗಪ್ಪ ಹ್ಞೂ ಕಣೇ ಚೆನ್ನಾಗೇ ಇರಲಿಲ್ಲ ಪ್ರೋಡಕ್ಟು ನಿನ್ನದ್ ಯಾವುದು ಲಿಪ್ಸ್ಟಿಕ್ ಬಿಟ್ಟು ಬೇರೆ ಇನ್ನು ಯಾವುದಿದೆ ಹೋ ಐ ಲ್ಯಾಶಾ ಓಕೆ ಓಕೆ ಓಕೆ ನನ್ನದೆ ಬೆಟರ್ ಕಣೇ ಹುಷಾರು ಏನೇನೋ ಮಾಡ್ಕೊಂಬಿಟ್ಯ ಆಮೇಲೆ ಮುಖಕ್ಕೆಲ್ಲ ಏನೇನೋ ಹಚ್ಕೊಂಡು ಮೊದಲೆ ಕಣ್ಣು ಸೆನ್ಸಿಟಿವ್ ಕಣೇ ಹುಷಾರಾಗಿರು ನೋಡು ಮತ್ತೆ ಅವ್ರು ಎಷ್ಟು ಮೋಸ ಮಾಡ್ತರಲ್ಲವಾ ನಮಗೆ ನಿಜ ಕಣೇ ನನಗ್ ನಿಜ ಬೇಜಾರಾಗ್ತಿದೆ ನೆಕ್ಸ್ಟ್ ಟೈಮ್ ನಾನು ನಿಜ ತಗೊಳಲ್ಲ ನೀ ಮತ್ತೆ ನೀನು ಬ್ರ್ಯಾಂಡ್ ಚೇಂಜ್ ಮಾಡಿದ್ಯಾ ಲ್ಯಾಕ್ಮಿಯಿಂದ ಬೇರೆದಕ್ಕೆ ಹೋದೆಯಾ ಅಯ್ಯೋ ಬಿಡೆ ಯಾಕೆ ಲ್ಯಾಕ್ಮಿಗೆ ಹೋಗ್ತ್ಯಾ ಅದು ನಿನಗ್ ಐ ಲ್ಯಾಶ್ ಚೆನ್ನಾಗಿಲ್ಲ ಅಂತ ಗೊತ್ತಾಯಿತು ತಾನೇ ಮತ್ತೆ ನೋಡಿ ಇವಾಗ ಲಿಪ್ಸ್ಟಿಕ್ಕು ಚೆನ್ನಾಗಿಲ್ಲ ಹೀಗೆ ಒಂದೊಂದೆ ಒಂದೊಂದೆ ಆಗ್ತಾಯಿರುತ್ತೆ ಎಡವಟ್ಟು ಯಾಕೆ ಬೇಕಮ್ಮ ಮುಖಕ್ಕೆ ಸಂಬಂಧಪಟ್ಟಿದ್ದು ಸ್ಕಿನ್ನಿಗೆ ಅಂದ್ಮೇಲೆ ಯಾವಾಗು ಫುಲ್ ಕೇರಾಗಿ ಇರಬೇಕು ಇಲ್ಲ ಅಂದರೆ ಕಷ್ಟ ಆಗ್ಬಿಡತ್ತೆ ನೋಡು ಹ್ಞೂ ಕಣೇ ಚೆನ್ನಾಗಿ ಕಾಣಬೇಕು ಅಂದರೆ ಹಚ್ಬೇಕು ಹಂಗಂತ ಹೇಳಿಬಿಟ್ಟು ಹೀಗ ನಮಗ್ ರಿಸ್ಕ್ ಮಾಡಿಕೊಂಡು ಹಾಗೆಲ್ಲ ಮಾಡಬಾರ್ದಪ್ಪೋ ಬೇರೆದು ತಗೋ ಬ್ರ್ಯಾಂಡ್ ಚೇಂಜ್ ಮಾಡೋಣ ಕಣೇ ನೋಡೋಣ ಹೇಳದ್ನಲ್ಲ ಯುಟೂಬಲ್ಲಿ ಗೂಗಲಲೆಲ್ಲ ಚೆಕ್ ಮಾಡೋಣ ಚೆಕ್ ಮಾಡಿ ಒಳ್ಳೆಯ ಬ್ರಾಂಡ್ ತಗೊಳ್ಳೋಣ ಸ್ಕಿನ್ನಿಗೆ ತಕ್ಕಾಗೆ ಆದರೆ ನಿಜವಾಗ್ಲು ನಾನಂತು ಹೇಳ್ತಿನಿ ಕೇಳು ಲ್ಯಾಕ್ಮಿ ಮಾತ್ರ ತಗೊಳ್ಳಲ್ಲಪ್ಪ ನಾನು ಅದು ಏನೋ ನಾನು ನೆಕ್ಸ್ಟ್ ಆ್ಯಕ್ಚುಲಿ ಲ್ಯಾಕ್ಮಿನಲ್ಲಿ ಬೇರೆ ಬೇರೆ ತಗೋಬೇಕು ಅಂದ್ಕೊಂಡಿದ್ದೆ ಕಣೇ ಏನೇನೋ ಬರುತ್ತಲ್ಲ ನೀ ಹೇಳ್ತಿಯಲ ಐ ಲ್ಯಾಶು ಆಮೇಲೆ ಅದೇನೇನೋ ಕೆನ್ನೆಗೆಲ್ಲ ಹಚ್ಚೋದೆಲ್ಲ ಬರುತ್ತಲ್ಲ ಕ್ರಿಮ್ಸ್ದು ಅದೇ ಕಲ್ಲರ್ ಕಲ್ಲರ್ ಕ್ರೀಮ್ಸ್ ಥರ ಎಲ್ಲ ಬರತ್ತಲ್ಲಾ ಅದು ಏನಂತಾರೋ ನಂಗೆ ಗೊತ್ತಿಲ್ಲ ಅದು ಆ ಥರದ್ದೆಲ್ಲ ತಗೋಬೇಕು ಕಣೇ ಹಂಗಂತ ಅಂದ್ಕೊಂಡಿದ್ದೆ ಲ್ಯಾಕ್ಮಿನಲ್ಲೆ ತಗೊಳ್ಳೋಣ ಅಂತ ಬಿಕೋಸ್ ಫೌಂಡೇಶನ್ ನಂಗೆ ಅಷ್ಟು ಇಷ್ಟ ಆಗಿತ್ತು ಕಣೇ ಇದು ನೋಡಿದ್ರೆ ಸೆಕಂಡ್ ಟೈಮು ಇದೆಲ್ಲ ಫ್ಲೋಫ್ ಆಗಿಬಿಡ್ತಲ್ಲಾ ತಗೊಳಲ್ಲ ಬಿಡೆ ನಾನು ಬೇರೆದು ತಗೋತೀನಿ ಬೇರೆ ಯಾವ್ದಾದ್ರು ಬ್ರಾಂಡ್ ಚೂಸ್ ಮಾಡೋಣ ಸದ್ಯಕ್ಕೆ ಲ್ಯಾಕ್ಮಿ ಮಾತ್ರ ನೋ ವೇ ನಾನು ಅದನ್ನು ಅಲ್ಲೇ ಕೈ ಬಿಟ್ಟುಡ್ತೀನಿ ಎಲ್ಲರಿಗು ಹೇಳ್ತಿನಿ ಬೇಕಾದರೆ ನಾನು ಅದನ್ನು ತಗೋಬೇಡಿ ತಗೋಬೇಡಿ ತಗೋಬೇಡಿ ಅಂತ ಅಷ್ಟು ಕೆಟ್ದಾಗಿ ಫೀಲಾಗ್ತಿದೆ ನನಗೆ ಸ್ಕಿನ್ ಬರ್ನ್ ಆಗಿದೆ ಕಣೆ ನಿಜ ಹೆಂಗ್ ಬೇಜಾರಾಗ್ಬೋದು ಹೇಳು ಹೋಗ್ಲಿ ಬಿಡು ಸರಿ ಬಾಯ್ ಕಣೇ ನಾನು ಆಮೇಲೆ ಸಿಕ್ತಿನಿ ನಿನಗೆ ಚೂರು ಕೆಲಸ ಬಂತು ಹೋಗ್ತಿನಿ ಆಯಿತಾ ಬಾಯ್